ಬಾಲ್ಯದ ನೆಚ್ಚಿನ ನೆನಪುಗಳು ಅಂತಂದರೆ ಆಟ ಬಾಲ್ಯದಲ್ಲಿ ನಾನು ಜಾಸ್ತಿ ಆಟಾನೇ ಆಡ್ತಾ ಇದ್ದಿದ್ದು ನಾನು ಸ್ಕೂಲ್ ಬಿಡ್ತು ಅಂದರೆ ನೆಕ್ಸ್ಟ್ ನಾನು ಹೋಗ್ತಾ ಇದ್ದಿದ್ದೇ ಆಟ ಆಡೋಕ್ಕೆ ಅದು ಬಿಟ್ಟರೆ ನಾನು ಮನೆ ಹತ್ರ ತುಂಬ ಜನ್ರ ಜೊತೆಗೆ ಎಲ್ಲ ಬೆರೆತು ತುಂಬ ಆಟ ಆಡಿದ್ದೀನಿ ಅದು ಬಿಟ್ಟರೆ ಸ್ಕೂಲಲ್ಲೂ ಅಷ್ಟೆ ಸ್ಕೂಲಲ್ಲಿ ನನಗೆ ತುಂಬ ಇಷ್ಟವಾದ ಅಂಥದ್ದು ಆಟ ಅಂತಂದರೆ ಖೋ ಖೋ ಖೋ ಖೋ ಅಂದರೆ ನನಗೆ ತುಂಬ ಇಷ್ಟ ಹಂಗಾಗಿ ನಾನು ಅದನ್ನು ತುಂಬ ಆಟ ಚೆನ್ನಾಗಿ ಆಟಾಡ್ತಿದ್ದೆ ಅದನ್ನು ಬಿಟ್ಟರೆ ಇನ್ನು ಮನೆಯಲ್ಲಿ ಮನೆ ಹತ್ರ ಅಂತ ಅಂದುಬಿಟ್ರೆ ಎಲ್ಲರೂ ಸೇರಿಕೊಂಡು ಆ ಆಟ ಆ ಆಟ ಈ ಆಟ ಅಂದರೆ ತುಂಬ ತುಂಬ ಇದ್ದಾವಲ್ಲ ಅವುನ್ನ ಅಲ್ಮೋಸ್ಟ್ ಅಲ್ಲಿ ಎಲ್ಲ ತುಂಬ ಆಟಾಡಿದ್ದೀನಿ ಅಂದರೆ ನಾನು ತುಂಬ ಎಂಜಾಯ್ ಕೂಡ ಮಾಡಿದ್ದೀನಿ ಬಾಲ್ಯದಲ್ಲಿ ತುಂಬ ನೆನ್ಪುಳಿವೆ ಹಾ ತುಂಬ ಅವೆಲ್ಲ ವಿಶೇಷ ನನಗೆ ಬಾಲ್ಯದಲ್ಲಿ ಆಟಾಡಿರೋದು ಅಂತ ಅಂದರೆ